ನಾನು ನೃತ್ಯ ಆರಂಭಿಸಿದ್ದು ಕಾರಣ ನನ್ನ ಪರಂಪರೆಯಿಂದ ನಮ್ಮ ನಮ್ಮ ಫ್ಯಾಮಿಲಿಯ ಪರಂಪರೆಯಿಂದ ಕಂಗಿಲು ಕುಣಿತವನ್ನು ಮಾಡ್ತ ಇದ್ದರು ಸೊ ತಂದೆಯಿಂದಲೆ ಮೊದಲು ಕಂಗಿಲು ಕುಣಿತವನ್ನು ಅಭ್ಯಾಸ ಮಾಡಿ ನಾನು ಬೇರೆ ಬೇರೆ ಕಡೆ ನೃತ್ಯ ಪ್ರದರ್ಶನಕ್ಕೆ ಹೋದೆ ನಂತರ ಹೈ ಸ್ಕೂಲ್ ಜೀವನ ನನ್ನ ಪ್ರಾಥಮಿಕ ಶಿಕ್ಷಣದ ಟೈಮಲ್ಲಿ ರಮೇಶ್ ಕಲ್ಮಾಡಿ ಎನ್ನುವಂತಹ ದೊಡ್ಡ ಜನಪದ ಕಲಾವಿದರು ನಮಗೆ ಗಣಿತ ಮೇಷ್ಟ್ರಾಗಿ ಬಂದರು ಅವರಿಂದ ಇನ್ಸ್ಪೈರ್ ಆಗಿ ಒಂದಿಷ್ಟು ಅವರಿಂದ ಬೇರೆ ಬೇರೆ ಕುಣಿತಗಳನ್ನು ಕಲಿಯುವ ಅವಕಾಶ ಸಿಕ್ಕಿತು ನನ್ನ ಜನಪದ ಕುಣಿತಕ್ಕೆ ರಮೇಶ್ ಕಲ್ಮಾಡಿ ಅಂತ ನನ್ನ ತಂದೆ ಮೊದಲ ಗುರು ಎರಡನೆ ಗುರು ರಮೇಶ್ ಕಲ್ಮಾಡಿ ಶಂಕರ ದಾಸರಿಂದ ಬೇರೆ ಬೇರೆ ಕುಣಿತಗಳನ್ನು ಕಲಿತಿದ್ದೇನೆ ಕೂರಾಡಿ ವಿಟಲಾಚಾರ್ರಿಂದ ನಾಗಾಲ್ಯಾಂಡ್ ಮತ್ತು ಧಾಂಡಿಯ ನೃತ್ಯ ವನ್ನು ಕಲ್ತಿದ್ದೇನೆ ಪೂಜಾ ಕುಣಿತವನ್ನು ಶಿವಲಿಂಗಯ್ಯ ಮಂಡ್ಯದ ಕೀಲಾರ ಗ್ರಾಮದ ಶಿವಲಿಂಗಯ್ಯ ಅವರತ್ರ ಕಲಿತಿದ್ದೇನೆ ಕಂಸಾಳೆಯನ್ನ ಶ್ರೀಯುತ ನಿಂಗಯ್ಯ ಅಂತರಾಷ್ಟ್ರೀಯ ಮಟ್ಟದ ಕಂಸಾಳೆ ಕಲಾವಿದರು ಸೊ ಅವರಿಂದ ಕಲಿತಿದ್ದೇನೆ ಕಲಿತು ಹದಿಮೂರು ವರ್ಷ ಸಂಗಮ ಜನಪದ ಕಲಾ ಮೇಳದಲ್ಲಿ ಕಲಾವಿದನಾಗಿ ಕಾರ್ಯ ನಿರ್ವಹಿಸಿ ನಂತರ ನನ್ನದೇ ಒಂದು ಸ್ವಂತ ತಂಡ ಕಟ್ಟಿಕೊಂಡು ನಿತ್ಯಶ್ರೀ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೇನೆ ಈಗ ನಲವತ್ತು ಜನಕ್ಕಿಂತಲೂ ಜಾಸ್ತಿ ಕಲಾವಿದರು ನನ್ನ ಜೊತೆ ಈ ನೃತ್ಯದಲ್ಲಿ ದುಡಿತ ಇದ್ದಾರೆ ಬಾಲ್ಯದಿಂದಲೆ ನೃತ್ಯದ ಬಗ್ಗೆ ತುಂಬ ಒಲವಿತ್ತು ಸೋ ಬೇರೆ ಬೇರೆ ಗುರುಗಳಿಂದ ಬೇರೆ ಬೇರೆ ನೃತ್ಯಗಳನ್ನು ಕಲಿವಂತಹ ಅವಕಾಶ ನನಗೆ ಸಿಗ್ತು ಸೋ ರಮೇಶ್ ಕಲ್ಮಾಡಿ ಶಾಲೆ ಟೀಚರ್ ಆಗಿ ಬಂದದ್ದಕ್ಕೆ ನಾನು ಇಷ್ಟೆಲ್ಲ ಕುಣಿತಗಳು ಕಲಿಲಿಕ್ಕೆ ಸಾಧ್ಯವಾಯಿತು ರಮೇಶ್ ಕಲ್ಮಾಡಿ ಅವರಿಂದ ಶಂಕರದಾಸ್ ಎನ್ನುವಂತ ಇನ್ನೊಬ್ಬ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದರು ಬಂದರು ಅವರಿಂದ ಒಂದಷ್ಟು ಬೇರೆ ಬೇರೆ ನೃತ್ಯಗಳನ್ನು ಅಭ್ಯಾಸ ಮಾಡಿದ್ದೇನೆ ಹಿತೇಶ್ ಕುಮಾರ್ ಪೊಲಿಪು ಅವರಿಂದ ಬೇಡರ ವೇಷವನ್ನು ಕಲಿತೆ ಸತೀಶ್ ಬಿರ್ತಿ ಅವರಿಂದ ಒಂದಿಷ್ಟು ಹಿಮ್ಮೇಳಗಳನ್ನ ಕಲಿತೆ ಸತೀಶ್ ಬಳ್ಳಂಜೆ ಅವರಿಂದ ಒಂದಿಷ್ಟು ಬೇರೆ ಬೇರೆ ಜನಪದದ ಅಧ್ಯಯನಗಳನ್ನು ಕಲಿತೆ ಅದರ ಜೊತೆಗೆ ನನ್ನ ಫ್ಯಾಮಿಲಿ ನನ್ನ ಬೆಂದು ನನ್ನ ಬೆನ್ನಿಗೆ ನನ್ನ ಈ ನೃತ್ಯ ಪ್ರದರ್ಶನಕ್ಕೆ ನನ್ಗೆ ಸಾಥ್ ಕೊಟ್ಟಿದ್ದಾರೆ ಸೊ ನಾನು ಎಲ್ಲಾ ಕಡೆ ನೃತ್ಯ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಸೊ ಸರಕಾರದ ಜನಪದ ಜಾತ್ರೆ ಬಂದದ್ರಿಂದ ಒಂದಿಷ್ಟು ನಮ್ಮ ಬೆಳವಣಿಗೆ ಜನಪದ ಜಾತ್ರೆಯಿಂದ ಆಯಿತು ಸೊ ಜನಪದ ಜಾತ್ರೆಯಿಂದಾಗಿ ಶ್ರೀಯುತ ಜನಾರ್ದನ್ ರೆಡ್ಡಿಯವರು ಟೂರಿಝಮ್ ಡಿಪಾರ್ಟ್ಮೆಂಟಿನ ಮಿನಿಷ್ಟ್ರ್ ಆಗಿದ್ದಾಗ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಹೋಗಿ ನಮ್ಮ ನೃತ್ಯ ಪ್ರದರ್ಶನ ಮಾಡುವಂತ ಅವಕಾಶ ನಮಗೆ ಸಿಕ್ತು ಸೊ ಅದಕ್ಕೆ ಶ್ರೀಯುತ ಶ್ರೀನಿವಾಸ್ ಜಿ ಕಪ್ಪಣ್ಣ ನನ್ನ ನನ್ನನ್ನ ಬೆಳೆಸ್ದಂತ ನಿಜವಾಗಲು ನಾವು ಅವರಿಗೆ ನಾನು ಚಿರಋಣಿ ನನ್ನನ್ನು ರಾಜ್ಯ ಅಲ್ಲದೆ ಇದೀ ದೇಶ ಮಟ್ಟದಲ್ಲಿ ನನ್ನನ್ನು ಗುರುತಿಸ್ಕೊಳ್ಳಿಕ್ಕೆ ಶ್ರೀಯುತ ಶ್ರೀನಿವಾಸ್ ಜಿ ಕಪ್ಪಣ್ಣವರು ನನ್ನ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಜನಪದ ಜಾತ್ರೆ ಬಂದದ್ದರಿಂದ ಕಲಾವಿದರ ಒಂದಿಷ್ಟು ಕಲಾವಿದರು ಆನಂತರ ಕಲೆಗಳು ಉಳಿಯಿತು ಅದು ಕಲೆಗಳು ಬಂದು ಒಂದಿಷ್ಟು ಎಲ್ಲ ಕಲಾವಿದರಿಗು ಕೆಲಸ ಆಯಿತು ಒಂದಿಷ್ಟು ಬೇರೆ ಬೇರೆ ತಂಡಗಳು ಹೊಸ ತಂಡಗಳು ಹುಟ್ಟಿಕೊಂಡವು ಅದರಿಂದಾಗಿ ಅವರಿಂದನು ನಾನು ಕಲಿಲಿಕ್ಕೆ ಸಿಕ್ತು ಸೊ ಜನಪದ ಜಾತ್ರೆ ದೊಡ್ಡ ಒಂದು ವೇದಿಕೆ ಆಯಿತು ನಮ್ಮ ಜನಪದ ಕುಣಿತ ಕಲಿಕೆಗೆ ಸೊ ಆದ್ದರಿಂದ ಜನಪದ ಜಾತ್ರೆಯನ್ನು ಶುರು ಮಾಡಿದಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಜಂಟಿ ಆಶ್ರಯದಲ್ಲಿ ಅವರು ಮಾಡಿದಾಗ ಈ ಜನಪದ ಕುಣಿತ ಜನಪದ ಜಾತ್ರೆ ಆರಂಭವಾಯ್ತು ಅದರಿಂದಾಗಿ ಜನಪದ ಕುಣಿತಗಳು ನಾನು ಬೇರೆ ಬೇರೆ ಜನಪದ ಕುಣಿತಗಳನ್ನು ಅಲ್ಲಿಂದ ಕಲಿತೆ ಅಲ್ಲದೆ ಜನಪದ ರಮೇಶ್ ಕಲ್ಮಾಡಿ ಅವರಿಂದ ಜನಪದ ಎಷ್ಟು ಕುಣಿತ ಕಲ್ತಿದ್ದೇನೊ ಅಷ್ಟೆ ನನ್ಗೆ ಬೆನ್ನು ತಟ್ಟಿ ಶಂಕರ್ ದಾಸ ಸರ್ ಆಗಿರ್ಬೋದು ಅಥವಾ ಸತೀಶ್ ಬಿತ್ತಿ ಇವರೆಲ್ಲ ನನ್ನ ಗುರುಗಳಾಗಿ ನನ್ನನ್ನು ಬೆನ್ನು ತಟ್ಟಿ ನನ್ನನ್ನು ಒಬ್ಬ ಕಲಾವಿದನನ್ನಾಗಿ ಮಾಡಿದ್ದಾರೆ ಸೊ ಅವರಿಗೆ ನಾನು ನನ್ನ ದೊಡ್ಡ ಚಿರಋಣಿ ನಾನು ಏನು ಈ ಕುಣಿತದಲ್ಲಿ ಮಾಡಿದರು ಅದಕ್ಕೆ ನನ್ನ ಗುರುಗಳ ಸಾಥೆ ಮುಖ್ಯ ಮುಖ್ಯ ಸೊ ಗುರುಗಳ ಮಾರ್ಗದರ್ಶನದ ಮುಖಾಂತರ ಒಂದಿಷ್ಟು ಬೇರೆ ಬೇರೆ ಕುಣಿತಗಳನ್ನು ಕಲಿಯುವಂತ ಅವಕಾಶ ನನ್ಗೆ ಸಿಕ್ತು ಸೊ ನನ್ನ ಎಲ್ಲ ಕಲಿಸಿದ ಗುರುಗಳಿಗೆ ನಾನು ಚಿರಋಣಿ